ಚಿತ್ರಕಲೆಯನ್ನು ಹವ್ಯಾಸವಾಗಿ ಬೆಳೆಸಿಕೊಂಡಿರುವುದು ಅಂದರೆ ಸುಮ್ಮನೆ ಆಗಿ ಈಗ ಕೂತಿರ್ತೇವೆ ಆಗ ತುಂಬಾ ಬೇಜಾರು ಆಗ್ತದೆ ಆಗ ನಾನೊಂದು ಬ್ರಷ್ಷನ್ನು ಹಿಡಿದು ಚಿತ್ರವನ್ನು ಬಿಡಿಸ್ತೇನೆ ಅಂದರೆ ಸುಮ್ಮನೆ ಕೂತಿದ್ದು ತಲೆಲ್ಲಿ ಏನೇನೋ ಆಲೋಚನೆಗಳು ಹೊರಡುವುದಕ್ಕಿಂತ ನಾವೊಂದು ಕೆಲಸದಲ್ಲಿ ತೊಡಗಿದ್ದರೆ ನಮ್ಮ ಆಲೋಚನೆಗಳೆಲ್ಲ ಆ ಕೆಲಸದ ಮೇಲೆ ಹೋಗಿರ್ತದೆ ಏನೇನೋ ಬೇಡವಾದ ಆಲೋಚನೆಗಳು ತುಂಬಾ ಮಂಡೆಯಲ್ಲಿ ಬರೋದ್ರಿಂದ ಅದನ್ನು ಆಚೆ ಬದಿಗಿಟ್ಟು ಒಂದು ಚಿತ್ರಕಲೆಯನ್ನು ಬಿಡಿಸುವಾಗ ಒಂದು ಅದರಲ್ಲೇ ನಮ್ಮ ತಲೆ ಮಗ್ನ ನಾವು ಅದರಲ್ಲೇ ಮಗ್ನವಾಗಿರ್ತೇವೆ ಹಾಗಾಗಿ ಅದು ತುಂಬಾ ಒಳ್ಳೆದಂತನಿಸ್ತದೆ ಸುಮ್ಮನೆ ಕೂತು ಟಿ ವಿ ನೋಡುವುದಕ್ಕಿಂತ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಒಂದು ಚಿತ್ರಕಲೆಯನ್ನು ಬಿಡಿಸುವುದರಿಂದ ಮನಸ್ಸಿಗೂ ಒಂದು ಸಂತೋಷವಾಗ್ತದೆ ಹಾಗೂ ನಾವು ಯಾವುದೇ ಒಂದು ಅದರಲ್ಲೇ ಮಗ್ನವಾಗಿರ್ತದೆ ಬೇರೆ ಆಲೋಚನೆಗಳು ಬರೋದಿಲ್ಲ ಸುಮ್ಮನೆ ಕೂತು ಏನೇನೋ ಯೋಚನೆ ಮಾಡಿ ಹಾಗಿರ್ಬೌದು ಹೀಗಿರ್ಬೌದು ಅಂತ ಯೋಚನೆ ಮಾಡುವುದಕ್ಕಿಂತ ಒಂದು ಒಳ್ಳೆಯ ಚಿತ್ರವನ್ನು ಬಿಡಿಸಿದರೆ ನಮಗೊಂದು ನಿರಾಳವಾಗಿಯೂ ಇರ್ತದೆ ಮನಸ್ಸಲ್ಲಿ ಮತ್ತು ಸಮಯ ಕೂಡ ವ್ಯರ್ಥ ಆಗಿರೋದಿಲ್ಲ ನಮಗೆ ಒಂದು ನೆಮ್ಮದಿ ಕೂಡ ಇರ್ತದೆ ಒಂದು ಶಾಂತ ಸಮಯವನ್ನು ನಮಗೆ ಅದು ಕೊಡ್ತದೆ ಏಕಂದರೆ ಒಂದು ಮೌನವಾದ ಸ್ಥಳದಲ್ಲಿ ನಾವು ಚಿತ್ರವನ್ನು ಬಿಡಿಸ್ತೇವೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಖಾಲಿ ನಮ್ಮ ಕೈಗಳಿಗೆ ಮಾತ್ರ ಅದು ಕೆಲಸವನ್ನ ನೀಡ್ತದೆ ಹಾಗಾಗಿ ಚಿತ್ರಕಲೆ ಒಂದು ಒಳ್ಳೆಯ ಹವ್ಯಾಸ ಹಾಗೂ ಅದು ಒಳ್ಳೆಯ ವ್ಯಕ್ತಿ ಅಂದರೆ ನಾವು ನಮ್ಮಷ್ಟಕ್ಕೆ ಇರ್ತೇವೆ ಬೇರೆಯವ್ರ ಜೊತೆ ಮಾತಾಡಲಿಕ್ಕಾಗ್ಲಿ ಜಗಳ ಆಡಲಿಕ್ಕಾಗ್ಲಿ ಹೋಗೋದಿಲ್ಲ ಅದು ನಾವಾಯಿತು ನಮ್ಮ ಕೆಲಸವಾಯ್ತು ಅಂತಹದ್ದೊಂದು ಹವ್ಯಾಸ ಅದು ಹಾಗಾಗಿ ಚಿತ್ರಕಲೆ ಒಂದು ಒಳ್ಳೆಯ ಹವ್ಯಾಸ